ಹಲೋ ಮೇಡಮ್ ನಾವು ಮೈಸೂರ್ಗೆ ಹೋಗ್ಬೇಕ್ ರೀ ಬುಕ್ಕಿಂಗ್ ಮಾಡಬೇಕಿತ್ತು ಎಷ್ಟೊತ್ತಿಗೆ ಐತ್ರೀ ಮೈಸೂರಿಗೆ ಟ್ರೈನು

ಹತ್ತೂವರೆ ಇದಾವೆ ರೀ ನಮ್ಮವು ಎರಡು ಹಾಂ ಎರಡು ಮಕ್ಳು ಇದಾವೆ ರೀ ನಾವು ಗಂಡ ಹೆಂಡತಿ ಇಬ್ಬರು ಬರ್ತೀವಿ ರೀ ಹಾಂ ರೀ ಮತ್ತು ಇದು ನಂಬರ್ ರೀ ಸೀಟಿಂದು

ಹಾಂ ಹಾಂ ಮೇಡಮ್ ಮಾ ಇದು ದುಡ್ಡು ಇದೆ ರೀ ದುಡ್ಡು ರೊಕ್ಕ ಎಷ್ಟು ರೀ ಅದ್ರದ್ದು ಕಮ್ಮಿ ಇಲ್ವೇನ್ರೀ ಮತ್ತೆ ಸ್ವಲ್ಪ ಕಮ್ಮಿ ಮಾಡಿರಿ ಹಾಂ ಆಯ್ತ್ ತೊಗೋರಾಕೆ ಇಡ್ಲೇ ರೀ